ಹಾಂ ಹಾಂ ಹೂವು ಮಾರ್ತಿವಿ ರೀ ಸೇವಂತ್ಗೆ ಹೂ ಮಾರ್ತಿವಿ ರೀ ಮಲ್ಲಿಗೆ ಹೂವ ಹಾಂ ಗುಲಾಬಿ ಗುಲ್ ಹಾಂ ಹಾಂ ಸುಗಂಧಿ ಅದು ಸೀಸನ್ಯಾಗ ಬರ್ತತೆ ರೀ ಈ ಟೈಮಿನ್ಯಾಗೆ ಬರಂಗಿಲ್ಲ ರೀ ಅದು ಮಲ್ಲಿಗೆ ಹೂವ ಡೇಲಿ ಸಿಕ್ತಾವೆ ರೀ

ಹಾಂ ಮಾರು ನೂರು ರೂಪಾಯಿ ರೀ ಮಲ್ಗೆ ಹೂವಿಗೇ ದಂಡೆಗೆ ಆದ್ರ ಎರಡು ನೂರು ರೂಪಾಯಿ ರೀ ಒಂದು ಸರಕ್ಕೆ ರೀ ಹಂಗಾದ್ರೆ ಐದುನೂರು ರೂಪಾಯಿನಾ ಆಗುತ್ರಿ ಎಲ್ಲಾ ಚೆಂದ ಮಾಡಿ ಎಲ್ಲನು ಮಿಂಚೆಲ್ಲ ಹಚ್ಚಿ ಜರಿ ಹಚ್ಬೇಕು ರೀ ಅದಕ್ಕೆ ಹಾಂ ಐದುನೂರು ಆಗತ್ತೆ ದಂಡಿಗೆ ಐನೂರು ರೂಪಾಯಿ ಆಗತ್ತೆ ರೀ ಅವರೆಲ್ಲಾ ಡಿಸೈನ್ ಮಾಡ್ಬೇಕಲ್ಲ ರೀ ಅದಕ್ಕೆ ರಿಯಯತಾ ದಂಡಿಗೆಲ್ಲಾ ಮುಟ್ಟೆಲ್ಲ ಹಚ್ತೀವಿ ರೀ ಅವೆಲ್ಲ ಸ್ಟೇಷನರಿ ಅಂಗಡ್ಯಾಗೆ ತಂದು ಹಚ್ಬೇಕು ಅಕತ್ತೆ ರೀ ಅಲ್ಲಿ ರೇಟ್ ಆಗತ್ರಿ ಅದು

ಹ್ಞೂ ರೀ ಬರ್ರಿ ಹ್ಞೂ ರೀ ಹ್ಞೂ ರೀ

ಇಲ್ಲ ರಿ ಮೊದಲ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಹೋದ್ರೆ ನಾವು ರೆಡಿ ಮಾಡಿ ಇಡ್ತೀವಿ ರೀ ಮತ್ತೆ ನೀವು ಒಯ್ಯಲಿಲ್ಲ ಅಂದರೆ ಹೂ ಮತ್ತೆ ಹಾಳಾಗ್ತಾವೆ ರೀ

ಹ್ಞೂ ರೀ ಚೆಂದ ರೆಡಿ ಮಾಡ್ತಿವ್ರಿ ಏನಾರು ಫಂಕ್ಷನ್ ಇದ್ರೆ ಆರ್ಡರ್ ಮಾಡ್ತಿರಿ ನೀವು ನಮ್ಗೆ

ಹಾಂ ಅಷ್ಟೇ ಮಾಡ್ರಿ ಇಷ್ಟು ನಾವು ಹೆಸರು ಉಳಿಬೇಕರಿ ಆ ಥರ ಚಂದಕ್ಕೆ ಕಟ್ಟಿ ಕೊಡ್ತೀವಿ ರೀ ದಂಡೆನಾ ಹಾಂ ಆಮೇಲೆ ಹೂವನೂ ಎಲ್ಲಾ ಫ್ರೆಶ್ ಹೂವು ಬಂದಿರ್ತಾವೆ ರೀ ನಮ್ಮ ಕಡೇ ಮನ್ಯಾಗೆ ರೆಡಿ ಮಾಡ್ತಿವಿ ರೀ ನಾವು ಆಯ್ತುರಿ ಅಷ್ಟೆ ಮಾಡ್ತೀನಿ ತೊಗೋ ರೀ ಎಲ್ಲಾ ಚೆಂದ ರೆಡಿ ಮಾಡಿ ಇಟ್ಟಿರ್ತಿವಿ ರೀ ಜಲ್ದಿ ಬಂದು ಒಯ್ಯಿರಿ ಬಾಡ್ತವೆ ಇಲ್ಲ ಅಂದ್ರೆ ಅವು ಹ್ಞೂ ರೀ ಅಷ್ಟೆ ಮಾಡ್ತೀನಿ ರೀ ಹ್ಞೂ ರೀ ಹೋಗಿ ಬರ್ರಿ